ನನ್ನ ಬಿಟ್ಟು ನಮ್ಮ ಮನೆಯಲ್ಲಿ ತೋಟವನ್ ಆಸಕ್ತಿ ಹೊಂದಿರೋರ್ ಅಂದರೆ ನಮ್ಮ ಹಿರಿಯರು ಅಂದರೆ ನಮ್ಮಅಜ್ಜ ನಮ್ಮ ಅಜ್ಜಿ ಮತ್ತು ನಮ್ಮ ಸೋದರ ಮಾಮ ಇವರು ತೋಟದಲ್ಲಿ ಅಡಿಕೆ ಹಾಕ್ಯಾರ ಬಾಳೆ ಎಲೆ ಹಾಕ್ಯಾರ ನಮ್ದು ಭದ್ರಾವತಿ ತಲಿ ಒಂದು ಊರು ಅವರು ಅಡಿಕೆ ಹಾಕ್ಯಾರ ತೋಟ ಹಾಕ್ಯಾರ ತೋಟದಾಗೆ ಕೂಡ ಮೊನ್ನೆಷ್ಟು ನಮ್ಮ ತಾಯಿ ಊರಲ್ಲಿ ಉಡ ನಾವು ತೋಟದಾಗ ಹೂ ಟಮಟೆ ಹಣ್ಣು ಮತ್ತು ಇನ್ನು ಒಂದು ಅದೇ ಯಾವ್ದು ಯಾವುದು ಹಣ್ಣು ಅದು ಕ ಸಸಿ ಇಟ್ಟು ಹಾಂ ಈರುಳ್ಳಿ ಮಕ್ಕೇ ಜೋಳ ಎಲ್ಲ ಹಾಕಿದ್ದಾರೆ ಆದರೆ ನಮ್ಮ ನ ಯಾಕ್ಚುಲಿ ನನ್ನ ಬಿಟ್ಟು ಇನ್ಯಾರಾದರು ತೋಟ ಮಾಡೋ ಇಂಟ್ರೆಸ್ಟ್ ಐತ ಅಂತ ಅಂತಂದರೆ ಅದು ನಮ್ಮ ಅಜ್ಜ ಮತ್ತು ಆ ಸೊ ನಮ್ಮ ಮಾಮ ಹಾಗು ನಮ್ಮ ಅಜ್ಜಿಯವರು ತೋಟದಾಗ ಆ ತೋಟದಾಗಿಂದ ಏನೇನು ಲಾಭ ಐತಂತಂತಂತಂದರೆ ಲಾಭ ಕೆಲಸ ಜಗ್ಗಿ ಸಾಕಷ್ಟು ಇದೈತೆ ಇದು ಏನು ಯಾತರ ಅಂತಂತಂದರೆ ಅಡಕೆನಿಂದ ಲಾಭ ಇದೆ ಅಡಕೆ ತೋಟದಾಗ ಅಡಿಕೆ ಹಾಕಿದ್ದೀವಿ ಮತ್ತು ಬಾಳೆ ತೋಟದಾಗ ಬಾಳೇ ತೋಟ ಹಾಕಿದ್ದೀವಿ ಅದರ ಮಾಡುವರು ಅವರೇ ಎಲ್ಲ ಆಸಕ್ತಿ ಅವರೆ ಹೊಂದ್ಯರೆ ಅವರು ಬೆಳಗ್ಗೆ ಏಳೂವರೆ ಇಂದ ಎಂಟು ಗಂಟೆಗೊದರೆ ಅವರು ಒಳ್ಳೆ ಒಳ್ಳೇ ತಿರಗಿ ಹನ್ನೊಂದು ಗಂಟೆ ಹನ್ನೊಂದು ವರೆಗೆಲ್ಲ ಮತ್ತು ಬರ್ತಾರೆ ಮತ್ತು ಸಂಜೆ ಕಡೆ ಅಡುಗೆ ತೋಟ ಅಡುಗೆ ಅಡಿಕೆ ತೋಟದ ಕಡೆ ಹೋಗ್ತಾರಾ ಅದನ್ನ ಬೆಳೆಸುವುದೇ ಒಂದು ವಿಪರೀತ ಯಾಕೆ ಆ ವಿಪರೀತ ಒಂದು ಹವ್ಯಾಸ ನಮಗಂತು ಬಂದಿಲ್ಲ ಅದು ಬೆಳೆಸ್ಬೋಕು ವ್ಯವಸಾಯ ತೋಟಗಾರಿಕೆ ಮಾಡ್ಬೇಕೆಂಬುದು ನನಗ್ ನಮಗಿಲ್ಲ ಆದ್ರೆ ಅವರಿಗೆ ಪೂರ್ವರು ಎಲ್ಲ ತೋಟದದಲ್ಲಿ ಹೊಲದಲ್ಲಿ ತೋಟದಲ್ಲಿ ಮಾಡಿ ಅಭ್ಯಾಸ ಇರುವುದ್ರಿಂದ ಅವರು ಬೆಳೆದಿದಾರೆ ಯಾವ ನಾವು ಬೆಳೆದು ಒಂದು ಎರಡರಿಂದ ಮೂರು ನಮ್ಮದು ಒಂದು ಎಂಟರಿಂದ ಹನ್ನೆರಡು ಎಕ್ರೆ ಐತೆ ಒಂದು ನಾಲ್ಕು ಎಕ್ರೆ ಬಾಳೆ ತೋಟ ಹಾಕಿವಿ ಒಂದು ಎಂಟು ಎಕ್ರೆ ಹನ್ನೆರಡು ಹನ್ನೆರಡುದಾಗ ಒಂದು ಎಂಟು ಎಕ್ರೆ ಅಡಕೆ ತೋಟ ಹಾಕಿವಿ ಅಡಿಕೆ ಕೀಳೋ ದಿನದಿಂದ ಹಿಡಿದು ಅದನ್ನು ಬೆಳೆಸ್ಬೋಕು ಅದನ್ನು ಕ ಕ ಕಡೆ ಪಕ್ಷ ಏನಿಲ್ಲ ಒಂದು ಎರಡು ವರ್ಷಕ್ಕೂ ವರ್ಷಕ್ಕೂ ಒನ್ ಟೈಮ್ ಅಡಿಕೆ ಆ ಇದು ಬರ್ತತೆ ಸೀಸನ್ ಇದ್ರೆ ಒಳ್ಳೇ ಕಾಸೇ ಇದೆ ಕಾಸು ಮಾಡ್ಕೊಬೌದು ಸೀಸನ್ ಇಲ್ಲಪ್ಪ ಅಂತಂತಂದರೆ ನಮ್ದು ಹಳೇ ಬೆಳೆ ಬೆಳೆದಿರೋದಂತು ಲಾಸ್ ಅಂತು ಇಲ್ಲಿವರೆಗು ಯಾವುದು ಆಗಿಲ್ಲ ಅವರು ನಮ್ಮ ಅಜ್ಜಿಯವರು ನಮ್ಮ ಮಾಮ ಅವರು ಅವರು ಲೈಕ್ ಅ ಆ ಅವಿದ್ಯಾವಂತರು ಅಂದರೆ ಓದ್ಲಾರದವ್ರು ಅವರಿಗೆ ತೋಟಗಾರಿಕೆ ಹೊಲ್ದನ್ನೇ ನಂಬಿಕೊಂಡು ಜೀವನ ಮಾಡ್ತಿರೋರು ಅವರೇ ನಾವು ಓದ್ಕೊಂಡಿರೋ ಕಾರಣ ನಾವು ಅದನ್ನು ಕಡೆ ಹೋಗಿಲ್ಲ ಆದ್ರೆ ಅವರೇ ಬೆಳಗ್ಗೆಯಿಂದ ಹಿಡಿದು ಸಂಜೆಮಟ ಹೊಲ್ದಲ್ಲೇ ಕೆಲಸ ಮಾಡಿ ಅವ್ರಿಗೆ ಸಹಾಯ ಮಾಡೋಕೆ ನಮ್ಮ ಅಜ್ಜಿಯವರು ಹೋಗಿ ಮಧ್ಯಾಹ್ನದ ಊಟವನ್ನು ಕೊಟ್ಟು ಬರ್ತಾರೆ ಆದರೆ ಹೊಲ್ದಲ್ಲಿ ನೋಡ್ಕೊಬೇಕಲ್ಲ ಬಾಳೆ ಎಲೆ ತೋಟ ಆಗಿರಬಹುದು ತೋಟ ಆಗಿರ್ಬೌದು ನಾ ಅದಕೆಲ್ಲ ಅವರು ಪ್ರೋತ್ಸಹ ಮಾಡ್ತಾರ ನಮ್ಮ ಅಜ್ಜಿಯವರು ನಾವು ಯಾವಗನ ಬಿಡುವಿನ ಸಮಯದಲ್ಲಿ ಇದ್ರೆ ಮಾತ್ರ ಹೋಗ್ತಿವಿ ಆದರೆ ನಾವು ಬಿಡುವಿನ ಸಮಯದಲ್ಲಂದ್ರೆ ರಜ ಕೊಟ್ಟಾಗ ರಜಾ ಕೊಟ್ಟಾಗ ಮಾತ್ರ ಹೋಗದು ರಜಾ ಕೊಟ್ಟಾಗ ಮಾತ್ರ ಹೋಗೊದು ಏನಾದರು ವಿಶೇಷ ಸಂದರ್ಭ ನಮ್ಮ ಗೆಳೆಯರು ಬಂದಾಗ ಅಂದ್ರೆ ತೋಟವನ್ನು ಪರಿಶೀಲನೆ ಅಂದರೆ ನೋಡೋದು ಅದಕ್ಕೆ ಇದಕ್ಕೆ ಹೋಗೋದು ಅದು ಬಿಟ್ರೆ ಇನ್ನು ಏನಿಲ್ಲ ನಮಗ್ ನಮಗಂತು ಒಳ್ಳೇ ಇದು ಇದೆ ಮಾಡ್ಬೇಕಂತ್ ಇವಾಗ ಇವಾಗ ಆಸಕ್ತಿ ಇದೆ ಆದ್ರೆ ಅವರು ಮಾಡೋದರಿಂದ ಆಸಕ್ತಿ ಇದೆ ಅಷ್ಟೇ ಹೊರ್ತು ನಮಗೆ ಆಸಕ್ತಿ ಏನು ಇಲ್ಲ ಇಷ್ಟು ಹೇಳ್ತಾ ನನ್ನ ಇದು ಮಾತನ್ನು ಮುಗಿಸ್ತೇ ಸಾರ್ ಇಷ್ಟೇ ಸರ್